ಈವಾಗೆಲ್ಲ ಥರ ರಿಲಿಜಿಯನ್ಸ್ ಇರ್ತಾರೆ ಹಿಂದೂ ಮುಸ್ಲಿಮ್ಸ್ ಬುದ್ಧಾಸ್ ಜೈನ್ಸ್ ಆಮೇಲೆ ಎಸ್ ಸಿ ಎಸ್ ಟಿ ಎಸ್ ಸಿ ಇವರೆಲ್ಲ ಇರ್ತಾರೆ ಆವಾಗಿನ ಕಾಲದಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಅವರಿಗೆಲ್ಲ ಕೀಳು ಜನ ಅಂತ ನೋಡ್ತೀವಿ ಈವಾಗಿನ ಕಾಲದಲ್ಲೂ ಹಾಗೆ ನೋಡ್ತಾರೆ ಬಟ್ ನಾವು ಅವರನ್ನ ಹಾಗೆ ನೋಡಬಾರದು ಅವರು ಮುಟ್ಟಿದ ನೀರು ನಾವು ಮುಟ್ಟಲ್ಲ ಅವರು ಊಟ ಮಾಡಿದ್ದು ನಾವು ಊಟ ಮಾಡಲ್ಲ ಆ ಥರ ಕೂಡ ಇವಾಗೂ ನಡೆಸ್ತಾ ಇದ್ದಾರೆ ಕೆಲವು ಕಡೆ ನಡ್ಸ್ಬಾರ್ದು ಅದು ರೂಲ್ಸ್ ಗೌವರ್ನಮೆಂಟಿಂದಾನೇ ರೂಲ್ಸ್ ಬಂದಿದೆ ನಾ ಕೆಲವು ಕಡೆ ಅದನ್ನು ಫಾಲೋ ಮಾಡ್ತಿಲ್ಲ ಆ್ಯಕ್ಚುಲಿ ಅದನ್ನು ಫಾಲೋ ಕೂಡ ಮಾಡಬೇಕು ಹಿಂದೂ ಧರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಿಂದೂ ಧರ್ಮ ಅಂದರೆ ಎಲ್ಲರೂ ಗೌರವ ಕೂಡ ಕೊಡ್ತಾರೆ ಮುಸ್ಲಿಮ್ಸ್ಗೂ ಹಿಂದೂಸ್ಗೂ ಆಗಲ್ಲ ಅದು ಈವಾಗ್ಲೂ ಕೂಡ ವಾರ್ ನಡಿತಾನೆ ಇದೆ ಬಟ್ ಆದರೂ ನಮ್ಮ ಕಡೆಯವರು ಹಿಂದೂ ಕಡೆಯವರು ಅವರಿಗೆ ಬಿಟ್ಟುಕೊಡಲ್ಲ ಅವರು ನಮಗೆ ಬಿಟ್ಟುಕೊಡಲ್ಲ ಹಾಗೆ ನಡಿತಾ ಇದೆ ಬಟ್ ಎಸ್ ಸಿ ಎಸ್ ಟಿ ಎಸ್ ಸಿ ಅವರಿಗೆಲ್ಲ ತುಂಬ ಹಿಂದೂ ಅವರಿಗೆಲ್ಲ ತುಂಬ ಮೋಸ ಇದೆ ಎಸ್ ಸಿ ಅವರಿಗೆ ಒಂದಿಷ್ಟು ಎಜುಕೇಷನ್ಗಾಗಲೀ ಕೆಲಸಕ್ಕಾಗಲೀ ಅವರಿಗೆಲ್ಲ ಸ್ವಲ್ಪ ಫ್ರೀ ಇದೆ ಅದೇ ಹಿಂದೂಸ್ಗಾಗಲೀ ಲೈಕ್ ಹಿಂದೂಸ್ಗೆಲ್ಲ ಅಷ್ಟೊಂದೆಲ್ಲ ಇರಲ್ಲ ಫ್ರೀ ಇರಲ್ಲ ಗೌಡಾಸ್ಗೆ ಮುಸ್ಲಿಮ್ಸ್ಗೆ ಲೈಕ್ ಗೌಡಾಸ್ಗೆ ಮುಸ್ಲಿಮ್ಸ್ಗೆ ಲಿಂಗಾಯತ್ಸ್ಗೆ ಅವರಿಗೆಲ್ಲ ಫ್ರೀ ಇರಲ್ಲ ಕುರುಬಾಸ್ ಇವರೆಲ್ಲ ಫ್ರೀ ಇರಲ್ಲ ಎಸ್ ಸಿ ಎಸ್ ಟಿ ಎಸ್ ಸಿ ಅಂದ ತಕ್ಷಣ ಅವರಿಗೆ ಫ್ರೀ ಏನು ಎಜುಕೇಶನ್ಸ್ಗಾಗಲೀ ಕೆಲ್ಸಕ್ಕಾಗಲೀ ಎಲ್ಲದಕ್ಕೂ ಫ್ರೀ ಇರತ್ತವ್ರಿಗೆ ಓದೋಕ್ಕೆ ಹಾಗಾಗಿ ಅವರು ತುಂಬ ಮೇಲು ಜನ ಅಂತ ಅಂತಾರೆ ಕೀಳು ಜನ ಅಂತ ಅಂತಾರೆ ಅವರಿಗೆ ಕೊಡ್ತಾರೆ ಅಂತ ಅದು ಎಲ್ಲರಿಗೂ ಇಕ್ವಾಲಿಟಿ ಇರಬೇಕು ಬಟ್ ಈವಾಗ ಅದೆಲ್ಲ ಸ್ಟಾಪ್ ಮಾಡಿದ್ದರು ಮತ್ತೆ ರನ್ ಮಾಡ್ತಿದ್ದಾರೆ ಹಾಗಾಗಿ ಇವರು ಅವರನ್ನ ಕೀಳಾಗಿ ಕೂಡ ನೋಡ್ತಾರೆ ಹಾಗೆ ನೋಡಬಾರದು ಗೌರ್ಮೆಂಟಿಂದಾನು ಎಲ್ಲರಿಗೂ ಇಕ್ವಲ್ ಆಗಿ ಕೊಡಬೇಕು ಅಂತ ಹೇಳ್ತೀನಿ